ನಿಮ್ಮ ಭಾಗದ ಸ್ಥಳೀಯವಾಗಿರುವ ಮುಖ್ಯ ಕಲಾಪ್ರಕಾರಗಳು ಅಥವಾ ಕರಕುಶಲ ವಸ್ತುಗಳು ಯಾವುವು ಮತ್ತು ಅವು ಇತರ ಸ್ಥಳಗಳ ಕಲಾಪ್ರಕಾರಗಳಿಗಿಂತ ಹೇಗೆ ಭಿನ್ನವಾಗಿವೆ ನಮ್ಮ ಭಾಗ ನಮ್ಮ ಭಾಗವು ಮಲೆನಾಡಿನ ಭಾಗವಾಗಿರುವುದರಿಂದ ನಮ್ಮ ಕಡೆಗೆ ಮರದ ವಸ್ತುಗಳು ಜಾಸ್ತಿ ಹಾಗಾಗಿ ನಮ್ಮ ನಮ್ಮ ಭಾಗ ಮರಗಳಿಂದ ಮಾಡುವಂತಹ ವಸ್ತುಗಳಿಗೆ ತುಂಬ ಪ್ರಾಮುಖ್ಯತೆ ಇದೆ ಹಾಗಾಗಿ ಹಾಗೆಯೇ ಶಿಲ್ಪಕಲೆಯು ಜಾಸ್ತಿ ಇರೋದ್ರಿಂದ ಇಲ್ಲಿ ಮಾಡುವಂತಹ ಶಿಲ್ಪ ಶಿಲೆಗಳು ಬೇರೆ ಕಡೆ ಸಿಗುವುದು ಅತಿ ಕಡಿಮೆ ಆಗಿರುವುದರಿಂದ ನಮ್ಮ ಕಡೆಗೆ ಶಿಲ್ಪ ಶಿಲ್ಪಕಲೆ ಹಾಗೂ ಮರಗಳಿಂದ ಮಾಡಿರುವಂತಹ ವಸ್ತುಗಳು ತುಂಬ ಮೆಚ್ಚ್ ಅಚ್ಚುಮೆಚ್ಚು ಆಗಿವೆ